ನಾನು ಕಥೆಗಳನ್ನ ಬರ್ದಿದ್ದೀನಿ ಅದು ನನ್ನ ತಂಗಿಗೆ ಇಷ್ಟ ಆಗಿದೆ ಹಾಗೆ ಅದು ಒಂದು ಸಾಹಸ ಕಥೆಯಾಗಿರೋದ್ರಿಂದ ಅದು ಅವಳಿಗೆ ಇಷ್ಟ ಅವಳಿಗೆ ಸಾಹಸ ಕಥೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗೊಂದು ಕಥೆ ಬರೆದು ಕೊಟ್ಟಿದ್ದೆ ಅವಳದು ಹುಟ್ಟಿದ ಹಬ್ಬದ ದಿನದ ಉಡುಗೊರೆಯಾಗಿ ಕೊಟ್ಟಿದ್ದೆ ಹಾಗಾಗಿ ಅವಳಿಗೆ ಇಷ್ಟ ಆಗಿತ್ತು ಅದು ನನ್ನ ಫೆವ್ರೇಟ್ ಮೆಮೊರಿ ಅಂತ ಅನ್ಕೋತೀನಿ